ನಾನು ಸ್ವತಃ ಚಲಾಯಿಸಲು ಒಂದು ಕಾರನ್ನು ಕಾ ಬಾಡಿಗೆ ಕಾರನ್ನು ಪಡೆಯುವುದಾದರೆ ಮೊದಲಿಗೆ ನನ್ನೊಟ್ಟಿಗೆ ಲೈಸನ್ಸ್ ಇರಬೇಕಾಗ್ತದೆ ಲೈಸನ್ಸ್ ನೆಕ್ಷ್ಟ್ ಆಧಾರ್ ಕಾರ್ಡ್ ನಾವು ಯಾರು ಬಾಡಿಗೆ ಕೊಡ್ತಾರೆ ಅವರೊಟ್ಟಿಗೆ ನಾವೂ ಕಾಲಲ್ಲಿ ಮಾತಾಡಬೇಕಾಗ್ತದೆ ಮಾತಾಡಿ ನಮಗೆ ಇಂಥ ಕಾರ್ ಬೇಕು ಮತ್ತು ಎಷ್ಟು ಆ ಕಾರಿಗೆ ಎಷ್ಟು ಬಾಡಿಗೆ ಆಗ್ತದೆ ಎಷ್ಟು ದೂರ ಚಲಿಸಿದರೆ ಎಷ್ಟೂ ಬಾಡಿಗೆ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು ನೆಕ್ಷ್ಟ್ ಪೆಟ್ರೋಲ್ ನಾವೇ ಹಾಕಬೇಕು ಎಷ್ಟು ಬೇಕು ಅಷ್ಟಂತ ಮತ್ತು ಯಾವ ಕಡೆ ಹೋಗುವುದೆಂದ್ರೆ ಈಗ ಉದಾಹರಣೆಗೆ ನಾವು ಮುರುಡೇಶ್ವರಕ್ಕೆ ಅಂತ ನಮ್ಮ ಫ್ಯಾಮಿಲಿ ಟ್ರಿಪ್ ಅಂತ ಹಿಡ್ಕೊಂಡು ಫ್ಯಾಮಿಲಿ ಟ್ರಿಪ್ ಅಂತ ಹೋದ್ರೆ ನಾವು ಅದರಲ್ಲಿ ನಾವು ಎಲ್ಲಿಂದ ಹೊ ಎಲ್ಲಿ ಎಲ್ಲಿಂದ ಎಷ್ಟು ಮುರುಡೇಶ್ವರಕ್ಕಿರುವ ಕಿಲೋಮೀಟ್ರ್ ಎಷ್ಟಂತ ಮೊದ್ಲು ನಾವು ಅವರಿಗೆ ಹೇಳಬೇಕಾಗ್ತದೆ ಮತ್ತು ಅದಕ್ಕೆ ಅಷ್ಟು ದೂರ ಕ್ರಮಿಸಿಲಿಕ್ಕೆ ನಾವು ಎಷ್ಟೂ ಹಣವನ್ನ ಅವರಿಗೆ ಪೇ ಮಾಡಬೇಕಾಗ್ತದೆ ಅದನ್ನು ನಾವು ಅವರೊಟ್ಟಿಗೆ ಕೇಳಬೇಕು ಎಷ್ಟು ದರ ಎಷ್ಟು ಮತ್ತು ಅದು ಅದಕ್ಕೆ ಎಷ್ಟು ದಿನ ಬೇಕಾಗ್ತದೆ ಅಂತ ಅಂದರೆ ಹೋಗಿ ಬರಲಿಕ್ಕೆ ಒಂದು ಒಂದು ದಿವಸ ಒಂದು ದಿವಸದಲ್ಲಿ ಕಷ್ಟ ಉಂಟು ಒಂದು ಎರಡು ದಿವಸವ ಅಥವಾ ಮೂರು ದಿವಸವ ಮುರುಡೇಶ್ವರ ಬಿಟ್ಟು ಬೇರೆ ಅಲ್ಲಿ ಯಾವ್ದಾದರೂ ಬೇರೆ ಪ್ಲೇಸ್ಗಳಿಗಿದ್ದರೆ ಅಲ್ಲಿಗೆ ಹೋಗುವುದಂತ ಇದ್ದರು ಅದನ್ನು ನಾವು ಅವರೊಟ್ಟಿಗೆ ಮಾತಾಡಿ ನಮಗೆ ಎಷ್ಟು ದಿವ್ಸ ಆಗ್ತದೆ ಮತ್ತೆ ಸ್ವಲ್ಪ ಜಾಸ್ತಿ ಅಂತ ಹೆ ಜಾಸ್ತಿ ವಿಳಾಸ ಹೇಳುವುದು ಎಲ್ಲಿಂದ ಎಲ್ಲಿಗೆ ಅಂತ ಅಲ್ಲಿಗೆ ಎಷ್ಟಾಗ್ತದೆ ಅಂತ ನಾವು ಕೇಳಬೇಕು ಮತ್ತು ಮುಖ್ಯವಾಗಿ ನಾವು ಅದೆ ಎಲ್ಲಿಗೆ ಹೊರಟಿದ್ದೇವೆ ಅದನ್ನ ಹೇಳಬೇಕು ಮತ್ತು ನಾವು ಇರುವ ಕರೆಕ್ಟ್ ಪ್ಲೇಸ್ ಹೇಳಬೇಕು ನಮ್ಮ ಆಧಾರ್ ಕಾರ್ಡ್ ಸ್ವಲ್ಪ ಆಧಾರ್ ಕಾರ್ಡ್ ಲೈಸನ್ಸ್ ಡ್ರೈವಿಂಗ್ ಲೈಸನ್ಸ್ ಇನ್ಫರ್ಮೇಷನ್ ಇಷ್ಟನ್ನು ನಾವೂ ಮೊದ್ಲು ಅವರಿಗೆ ನಮಗೆ ಗಾಡಿ ಯಾರು ಕೊಡ್ತಾರೆ ಅವರಿಗೆ ನಾವು ಕೊಡಬೇಕು ನೆಕ್ಸ್ಟ್ ನಂತರ ಹಣದ್ದು ಹಣ ಎಷ್ಟಾಗ್ತದೆ ಎಷ್ಟಂತ ಹಣದ್ದು ಬಗ್ಗೆ ಸಲ್ಪ ಹೇಳಬೇಕು ಹಾಂ ಮತ್ತು ಗಾಡಿಗೆಂತಾದರೂ ಅಂದ್ರೆ ನಾವು ಬಾಡಿಗೆ ತೊಗೊಂಡ ಕಾರ್ ಎಂತ ಆದ್ರು ಆದರೆ ಅದು ಅದಕ್ಕೆಂತಾಯ್ತು ಎಂತಾದರು ಅಂದಿಕೆ ಡ್ಯಾಮೇಜ್ ಆದರೆ ಅದರದ್ದು ಹಣ ನಾವೇ ಪೇ ಮಾಡಬೇಕಾಗ್ತದೆ ನಾವು ಎಷ್ಟೂ ಇದಾಗ್ತದೆ ಅಷ್ಟು ಪೇ ಮಾಡ್ಬೇಕು ಮತ್ತು ನಾವು ಹೋಗುವಾಗ ಕುಟುಂಬ ಹಾಂ ನೆಕ್ಷ್ಟ್ ಅದರಲ್ಲಿ ನಾವು ಹೋಗುವಾಗ ಟೋಲ್ ಬರ್ತದೆ ಟೋಲ್ ಟೋಲದ್ ಟೋಲದ್ದೂ ಹಣ ಎಷ್ಟಂತ ಟೋಲದ್ ಹಣ ಆ ಟೋಲದ್ ಹಣ ಬರ್ತದೆ ನಮಗೆ ಕಟ್ಟಲಿಕ್ಕೆ ಅದೆಲ್ಲ ಅಂದರೆ ಮಿನಿಮಮ್ ಒಂದೂ ಒಂದು ಹತ್ತು ಇಪ್ಪತ್ತು ಸಾವಿರ ಇಪ್ಪ ಇಪ್ಪತ್ತು ಇಪ್ಪತ್ತೈದು ಆಗ್ಬೋದು ಅದನ್ನು ನಾವು ಗಾಡಿಯ ಅದು ಬಾಡಿಗೆ ನಮಗೆ ಯಾರು ಕೊಡ್ತಾರೆ ಅವರೊಟ್ಟಿಗೆ ನಾವು ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ನಾವು ಅದನ್ನು ಮಾತಾಡಿ ನಾವು ಮಾತ್ರ ಹೇಳಬೇಕು ಮತ್ತು ಅದೆ ಗಾ ಬಾಡಿಗೆ ತಗೊಂಡ ಕಾರಲ್ಲಿ ಇಷ್ಟೇ ಸ್ಪೀಡ್ ಲಿಮಿಟ್ ಅಂತಿರ್ತದೆ ಅದನ್ನು ಜಾ ಅದು ಅದಕ್ಕಿಂತ ಜಾಸ್ತಿ ನಾವು ಹೋಗುವಾಗು ಸಹ ಇಲ್ಲ ಮತ್ತು ಗಾಡಿಯನ್ನು ಗಾಡಿ ಹೇಗೆ ನಾವು ತಂದೀವಿ ಅದೇ ರೀತಿಯಲ್ಲಿ ಅವರಿಗೆ ವಾಪಸ್ಸು ಕೊಡಬೇಕು ಮತ್ತೆ ಪೆಟ್ರೋಲ್ ಎಷ್ಟು ಉಂಟು ಅಷ್ಟೇ ಇದರಲ್ಲಿ ನಾವು ವಾಪಸ್ಸು ಅವರಿಗೆ ಅಷ್ಟೇ ಇದರಲ್ಲಿ ಕೊಡಬೇಕು ಬೇರೆ ಬೇರೆ ಅದೆ ಹೇಳಿದ ನಮಗೆ ಮೊದಲಾಗದೆ ನಾವು ಡ್ರೈವಿಂಗ್ ಮಾಡುವಾಗ ನಾವು ಯಾವ್ದು ಸಹ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಲಿಕ್ಕೆ ಮಾಡಬಾರ್ದು ನಾವು ಈಗ ಒಂದು ಮುರುಡೇಶ್ವರಕ್ಕೆ ಹೋದ್ವಿ ಮತ್ತೆ ಅಲ್ಲಿ ಬೇರೆ ಪ್ಲೇಸ್ಗಳಿಗೆ ಅಲ್ಲಿ ಹೋದ್ವಿ ನಂತರ ಮುರುಡೇಶ್ವರ ಹೋಗುವ ಸ್ಥಳದಲ್ಲಿ ಬೇರೆ ಬೇರೆ ನಾವು ಪ್ಲೇಸಿಗೆ ಹೋಗ್ತೇವೆ ಅದೆಲ್ಲ ನಾವು ಟೋಟಲ್ ಅಂದಾಜು ಎಷ್ಟಂತ ಅದನ್ನು ಎಡ್ರೆಸ್ ಟೋಟಲ್ ಎಷ್ಟು ಕಿಲೋಮೀಟ್ರಂತ ಅದನ್ನ ಹೇಳಬೇಕು ನಾವೀಗ ನಾರ್ಮಲ್ ಆಗಿ ಒಂದು ಹೇಳೋದಾದ್ರೆ ನಾವು ನಾನು ಐನೂರು ಐನೂರು ಇರಲಿಕ್ಕಿಲ್ಲ ಒಂದು ಮುನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಹೋಗುವುದಾದ್ರೆ ನಾವು ಸ್ವಲ್ಪ ಅವರಿಗೆ ಹೇಳುವಾಗ ಜಾ ಸ್ವಲ್ಪ ಜಾಸ್ತಿ ಹೇಳ್ಬೇಕು ನಾವು ಒಂದು ನಾಲ್ಕ್ನೂರು ಕಿಲೋಮೀಟ್ರ್ ಹಾಗೆ ಹೇಳ್ಬೇಕು ನಾವು ಅಂದ್ರೆ ನಮ್ಗೆ ಈಗ ಮುರುಡೇಶ್ವರ ಅಂತ ಹೇಳಿದೆ ಮುರುಡೇಶ್ವರಕ್ಕೆ ಅಂತಲೇ ಹೋಗಲಿಕ್ಕಾಗಲ್ಲ ನಮಗಿಷ್ಟ ಬಂದರೆ ಕೆಲವು ಅಲ್ಲಿದ್ದೆ ಬೇರೆ ಒಳ್ಳೆ ಒಳ್ಳೆ ಪ್ಲೇಸ್ಗಳಿಗೆ ನಮಗೆ ಹೋಗಲಿಕ್ಕಂತ ಮ ಕುಟುಂಬದವರೆಲ್ಲ ಹೇಳ್ತಾರೆ ನಮಗೆ ಹೋಗುವಾ ಅದು ಸಹ ಪ್ಲೇಸ್ ಒಳ್ಳೆಯದುಂಟು ಹಾಗೆ ಹೀಗೆ ಅದನ್ನೇ ಹೇಳಲಿಕ್ಕೆ ಅಂತ ಇರ್ತದೆ ಅದನ್ನ ಹೇಳ್ಬೋದು ನಮಗೆ ಹಾಗೆ ಇನ್ನೂ ಅದೆ ನಾವು ಮಾತಾಡಲಿಕ್ಕೆ ಅಂತ ಅಷ್ಟೇ ಮಾತಾಡುವುದು ಪರ್ಚೇಸ್ ಮಾಡುವಾಗ ಯಾವುದೆಲ್ಲ ಇದು ಮಾಡ್ಬೇಕು ಅದೇ ಆ ಥರದ್ದು